ಹಲೋ ನಾನು ಸ್ಮಿತಾ ಅಂತ ಅದೇ ಆಡ್ರ್ ಮಾಡಿದ್ನಲ್ವಾ ಐದು ಚಪಾತಿ ಮತ್ತು ಆರು ನಾನ್ಗೆ ಆಡ್ರ್ ಮಾಡಿದ್ದೆ ನಮ್ಮ ಮನೇಲಿ ಸಡನ್ನಾಗಿ ರಿಲೇಟಿವ್ಸ್ ಬಂದಿದ್ದಾರೆ ಇನ್ನೂ ಒಂದು ಹತ್ತು ಹತ್ತು ನಂಬರ್ ಎರಡೂ ಜಾಸ್ತಿ ಬೇಕು ಜೊತೆಗೆ ಒಂದು ಎರಡು ಗ್ರೇವಿ ಕಳಿಸಿ ವೆಜ್ ಹೈದರಾಬಾದಿ ವೆಜ್ ಕೊಲ್ಹಾಪುರಿ ಎರಡು ಕಳಿಸಿ ಎರಡೂ ಇಮಿಡಿಯೆಟ್ಟಾಗಿ ಬೇಕಿದೆ ಒಂದು ಹತ್ತು ನಿಮಿಷದಲ್ಲಿ ಕಳಿಸಿ ನಾನು ಲೊಕೇಷನ್ ಶೇರ್ ಮಾಡ್ತೀನಿ ಮಿಸ್ ಮಾಡ್ದಿರ ಕಳಿಸಿ ನಾನು ನಿಮ್ಗೆ ಫೋನ್ಪೇ ಮಾಡ್ತೀನಿ ಓಕೆ ನಾನು ಡೀಟೇಲ್ಸ್ ನನ್ಗೆ ಫೋನ್ಪೇ ಮಾ ಮೆಸೇಜ್ ಹಾಕಿ ನಾನು ಫೋನ್ಪೇ ಮಾಡ್ತೀನಿ ರೈಟ್ ರೈಟ್ ಥ್ಯಾಂಕ್ ಯೂ